ಹಲೋ ಹ್ಞೂ ಹೇಳಿ ಸರ್ ಆಂ ಹೌದು ಸರ್ ಆಂ ಹೇಳಿ ಸರ್ ಏನು ಹೌದಾ ಸರ್ ಎಷ್ಟು ಎಷ್ಟು ಬೇಕು ಸರ್ ಹೌದಾ ಸರ್ ಯಾವಾಗ ಬರ್ತೀರಾ ಸರ್ ಅಲ್ಲ ಆಂ ಹೇಳಿರಿ ಸರ್ ಆರ್ಡ್ರು ಮಾಡ್ತೀರಾ ಆಂ ಸರಿ ಮಾ ಯಾವಾಗ ಬೇಕು ಸರ್ ನಿಮಗೆ ಹೌದಾ ಸರ್ ಹ್ಞೂ ಹಾಂ ನಿಮ್ಮೂರಿಂದ ಈಗ ಬರ್ತಿದ್ದೀರಾ ಸರ್ ಹ್ಞೂ ಆಯಿತು ಆಯಿತು ಸರ್ ರೆಡಿ ಮಾಡಿರ್ತೀವಿ ಆರ್ಡರ್ ರೆಡಿ ಆಗಿರುತ್ತೆ ಹಾಂ ಆಂ ಹೇಳಿ ಸರ್ ಏನು ಸರ್ ಅರ್ಥ ಆಗ್ತಿಲ್ಲ ಆಂ ಒಂದು ಪ್ಲೇಟ್ ಇಡ್ಲಿ ಸಾಂಬಾರು ಟ್ವೆಂಟಿ ರುಪೀಸ್ ಸರ್ ಆಂ ಸರ್ ಆಂ ಐತೆ ಸರ್ ಎಲ್ಲ ಅನುಕೂಲ ಐತೆ ಆಂ ಐತೆ ಸರ್ ಚೆನ್ನಾಗಿ ಐತೆ ಹಾಂ ಎಲ್ಲ ವಾತಾವರಣ ಚೆನ್ನಾಗಿ ಇದೆ ಸರ್ ಏನು ತೊಂದರೆ ಇಲ್ಲ ಹಾಂ ಸರಿ ಸರ್ ನಾನು ಹೇಳ್ತೀನಿ ಸರ್ ಕಾಲ್ ಮಾಡಿ ಹೇಳ್ತೀನಿ ಹಾಂ ಆಯಿತು ಸರ್ ರೆಡಿ ಮಾಡಿರ್ತೀನಿ ಫೋನ್ ಮಾಡಿ ಹೇಳ್ತೀವಿ ಸರ್ ಅಡ್ರೆಸ್ ಆಂ ಸರಿ ಸರ್ ಥ್ಯಾಂಕ್ ಯು ಸರ್